ಭಾರತದ ಆರ್ಥಿಕತೆ ಇತ್ತೀಚೆಗಿನ ವರ್ಷಗಳಲ್ಲಿ ಸ್ವಲ್ಪ ಸುಧಾರಣೆಯಾಗಿದೆ ಯಾಕೆಂದರೆ ಸಾಂಪ್ರದಾಯಿಕವಾಗಿ ಹೇಳಬೇಕೆಂದರೆ ಭಾರತದಲ್ಲಿ ಆರು ಪ್ರಮುಖ ಕೈಗಾರಿಕೆಗಳನ್ನು ಹೊಂದಿದೆ ಅವುಗಳು ಯಾವುದೆಂದರೆ ಕಬ್ಬಿಣ ಮತ್ತು ಉಕ್ಕು ಜವಳಿ ಸೆಣಬು ಸಕ್ಕರೆ ಸಿಮೆಂಟ್ ಮತ್ತು ಕಾಗದದ ಉತ್ಪಾದನೆ ಇದಲ್ಲದೆ ಪೆಟ್ರೋಕೆಮಿಕಲ್ ಆಟೋಮೊಬೈಲ್ ಮಾಹಿತಿ ತಂತ್ರಜ್ಞಾನ ನಾವು ಐ ಟಿ ಅಂತ ಏನಂತ ಹೇಳ್ತೇವೊ ಅದು ಮತ್ತು ಬ್ಯಾಂಕಿಂಗ್ ಅದಲ್ಲದೆ ವಿಮೆ ಎಂಬ ಹೊಸ ಕೈಗಾರಿಕೆ ಕೂಡ ಇದರಲ್ಲಿ ಸೇರಿಕೊಂಡಿದೆ ಈ ಕೈಗಾರಿಕೆಗಳು ಭಾರತದ ಆರ್ಥಿಕತೆಗೆ ಪ್ರಮುಖವಾಗಿದೆ ಆದ್ದರಿಂದ ಈ ಕೈಗಾರಿಕೆಗಳ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ನಮ್ಮ ಈ ಭಾರತದ ಆರ್ಥಿಕತೆ ಸುಧಾರಣೆಯಾಗ್ತದೆ ಮೊದಲನೆಯದಾಗಿ ನೋಡಬೇಕೆಂದರೆ ಈ ಕಬ್ಬಿಣ ಮತ್ತು ಉಕ್ಕು ಏನು ಇದೆಯೋ ಅದು ಹೇಗೆ ನಮ್ಮ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವಹಿಸ್ತದೆ ಅಂದರೆ ಒಟ್ಟು ಹೂಡಿಕೆಗಳನ್ನು ಪರಿಗಣಿಸಿದಾಗ ಕಬ್ಬಿಣ ಮತ್ತು ಉಕ್ಕಿನ ಉದ್ಯಮವು ಪ್ರಮುಖ ಉದ್ಯಮವಾಗಿದೆ ಈ ನಾವು ಈಗ ಏನೆಲ್ಲ ಹೇಳಿದ್ವಿ ಕೈಗಾರಿಕೆಗಳು ಅದರಲ್ಲಿ ಈ ಕಬ್ಬಿಣ ಮತ್ತು ಉಕ್ಕು ಮೊದಲನೆಯದಾಗಿದೆ ಇವು ಸಾಮಾನ್ಯವಾಗಿ ಸಾರ್ವಜನಿಕ ವಲಯದ ಉದ್ಯಮವಾಗಿದೆ ಇದಲ್ಲದೆ ಈ ಉದ್ಯಮವು ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಕಾರ್ಮಿಕರಿಗೆ ನೇರ ಉದ್ಯೋಗವನ್ನು ನೀಡುತ್ತದೆ ನನ್ನ ಪ್ರಕಾರ ಅದಲ್ಲದೇ ನಾವು ಏನು ಈ ವರ್ಲ್ಡ್ ಸ್ಟೀಲ್ ಅಸೋಸಿಯೇಷನ್ ಇದೆ ಈಗ ಯಾವುದೇ ಒಂದು ಅಸೋಸಿಯೇಷನ್ ಇದೆ ಅದರ ಪ್ರಕಾರ ನಮ್ಮ ಭಾರತವು ವಿಶ್ವದ ಅಗ್ರ ಹತ್ತು ಉಕ್ಕಿನ ಉತ್ಪಾದಕರಲ್ಲಿ ಒಂದಾಗಿದೆ ಆದಾಗ್ಯೂ ಅದಲ್ಲದೆ ಇನ್ನು ಜವಳಿ ಉದ್ಯಮ ಬಗ್ಗೆ ಹೇಳಬೇಕೆಂದರೆ ಇದು ಎರಡು ವಿಪರೀತಗಳನ್ನು ಹೊಂದಿರುವ ಸಂಕೀರ್ಣ ಉದ್ಯಮವಾಗಿದೆ ಒಂದು ತುದಿಯಲ್ಲಿ ಅತ್ಯಾಧುನಿಕ ಯಂತ್ರೀಕೃತ ಗಿರಣಿಗಳು ಇನ್ನೊಂದು ಕಡೆ ಕೈಯಿಂದ ನೇಯ್ಗೆ ಮತ್ತು ಕೈಯಿಂದ ನೂಲುವ ನಾವು ಏನು ಹೇಳ್ತೀವಿ ಅದಲ್ಲದೆ ಈ ಎರಡು ತುದಿಗಳ ನಡುವೆ ವಿವೇಂದ್ರೀಕತ ಪವರ್ಡ್ ಲೂಮ್ ವಲಯವಿದೆ ಈ ಎಲ್ಲ ಮೂರು ಕ್ಷೇತ್ರಗಳನ್ನು ಪರಿಗಣಿತಗಳು ತೆಗೆದುಕೊಂಡರೆ ಜವಳಿ ಉದ್ಯಮವು ಭಾರತದ ಅತಿ ದೊಡ್ಡ ಉದ್ಯಮವಾಗಿದೆ ಈ ಕೈಗಾರಿಕಾ ಉತ್ಪಾದನೆಯು ಸುಮಾರು ಪ್ರತಿಶತ ಇಪ್ಪತ್ತು ಪ್ರತಿಶತವನ್ನು ಹೊಂದಿದೆ ಅಲ್ಲದೆ ಇಪ್ಪತ್ತು ಮಿಲಿಯನ್ ವ್ಯಕ್ತಿಗಳಿಗೆ ಉದ್ಯೋಗವನ್ನು ಒದಗಿಸುತ್ತದೆ ಅದಲ್ಲದೆ ಇದು ಒಟ್ಟು ರಫ್ತುಗಳಿಗೆ ಸಾಧಾರಣ ಮೂವತ್ತಮೂರು ಪ್ರತಿಶತದಷ್ಟು ಕೊಡುಗೆ ನೀಡುತ್ತದೆ ನನ್ನ ಪ್ರಕಾರ ಇನ್ನು ಸೆಣಬು ಉದ್ಯಮ ಕೂಡ ಹಾಗೆ ಇದು ಕೂಡ ನಮ್ಮ ಭಾರತದ ಆರ್ಥಿಕತೆಯಲ್ಲಿ ತುಂಬ ಪಾತ್ರವನ್ನು ವಹಿಸ್ತದೆ ಇನ್ನು ಹೇಳಬೇಕಿದ್ದರೆ ನಾವು ಏನು ಈ ಇಂಟರ್ನೆಟ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ಪೇಮೆಂಟ್ ಇದರ ಬಗ್ಗೆ ಹೇಳಬೇಕಾದರೆ ಕೂಡ ಇದು ಕೂಡ ನಮ್ಮ ಭಾರ ಆರ್ಥಿಕತೆಯಲ್ಲಿ ತುಂಬ ಪಾತ್ರವನ್ನು ವಹಿಸ್ತದೆ ಯಾಕೆಂದರೆ ನೀವು ಈಗ ನೋಡಬಹುದು ನಾವು ಕ್ಯಾಶ್ ಪೇಮೆಂಟ್ ಏನಾಗಿದೆ ಅದು ಸ್ವಲ್ಪ ಕಡಿಮೆಯಾಗಿದೆ ನಗದು ಪೇಮೆಂಟ್ ಏನು ಹೇಳ್ತೇವೆ ಅದು ಸ್ವಲ್ಪ ಕಡಿಮೆಯಾಗಿದೆ ಈಗ ಎಲ್ಲೆಂದರಲ್ಲಿ ಗೂಗಲ್ ಪೇ ಫೋನ್ಪೇ ಪೇಟಿಎಂ ಭೀಮ್ ಯು ಪಿ ಐ ಟ್ರಾನ್ಸಾಕ್ಷನ್ ಅಂತ ಹೇಳ್ತೇವೆ ಅದು ಸ್ವಲ್ಪ ಗಣನೀಯ ಪ್ರಮಾಣದಲ್ಲಿ ಏರಿದೆ ನಾವು ಸಣ್ಣ ಅಂಗಡಿಗೋದ್ರೂ ಕೂಡ ಅಲ್ಲಿ ಕ್ಯೂ ಆರ್ ಕೋಡ್ ಇದೆ ಭಾರತ ಈಗ ಸ್ವಲ್ಪ ಡಿಜಿಟಲೈ ಡಿಜಿಟಲೈಷನ್ ಆಗ್ತಾ ಇದೆ ಅಂತ ಈ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ಪೇಮೆಂಟನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ ಸಣ್ಣ ಒಂದು ಅಂಗಡಿಗೆ ಹೋಗಿ ಅಥವಾ ದೊಡ್ಡ ಮಾಲಿಗೆ ಹೋಗಿ ಎಲ್ಲ ಕಡೆ ಈಗ ಈ ಕ್ಯೂ ಆರ್ ಕೋಡ್ ಅಥವಾ ಡಿಜಿಟಲ್ ಪೇಮೆಂಟನ್ನು ಆಥೋರೈಸ್ಡ್ ಮಾಡಲಾಗಿದೆ ಇದರಿಂದ ತುಂಬ ಉಪಯೋಗ ಆಗಿದೆ ಏನೆಂದರೆ ನೀವು ಪರ್ಸನ್ನು ಕೊಂಡೋಗಬೇಕಂತ ಇಲ್ಲ ನಿಮ್ಮ ಹತ್ತಿರ ಹಣ ಇಲ್ಲದಿದ್ದರೂ ಬ್ಯಾಂಕಲ್ಲಿ ಹಣ ಇದ್ದರೆ ಮೊಬೈಲ್ ಮೂಲಕ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡಬಹುದು ಇದರಿಂದ ಭಾರತದ ಆರ್ಥಿಕತೆ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಬೆಳೆದಿದೆ ಹಾಗೂ ಅಭಿವೃದ್ಧಿಗೊಂಡಿದೆ ಅಂತ ನನಗನಿಸ್ತದೆ